ಈ ಜಗತ್ತಿನಲ್ಲಿ ಅಂದರೆ ನಾನು ಬೆಂಗಳೂರಿಗೆ ಹೋಗೋಕ್ಕೆ ಇಷ್ಟಪಡ್ತೀನಿ ಏಕೆಂದ್ರೆ ಅದು ತುಂಬ ಸರಿಯಾಗಿದೆ ಸಿಟಿ ಮತ್ತೆ ಅಲ್ಲಿಂದು ವಾತಾವರಣವೂ ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿ ವಿಧಾನಸೌಧವೂ ಇದೆ ನೋಡೋಕಂತೂ ತುಂಬ ಪ್ಲೇಸುಗಳು ಇದೆ ಬಹಳ ಪ್ಲೇಸುಗಳುನು ಹೋಗಿ ನೋಡೋದಾಗ್ತದೆ ಮತ್ತೆ ಅಲ್ಲಿಗೆ ಹೋಗಲಿಕ್ಕಂತೂ ನನಗೆ ಏರೋಪ್ಲೇನಿಗೆ ಹೋಗೋದು ಇಷ್ಟ ಮತ್ತೆ ಹೋಗೋಕಂತೂ ನಮಗೆ ಅದರಲ್ಲಿ ಆಗಲ್ದು ಟ್ರೈನಲ್ಲೇ ಹೋಗುತ್ತೀವಿ ಎಂಜಾಯ್ ಮಾಡಿ ಹೋಗೋದಾಗ್ತದೆ ಎಲ್ಲರೂ ಒಟ್ಟುಗೂಡಿ ಮತ್ತೆ ಬರೋದಕ್ಕೂ ಸರಿಯಾಗಿ ಒಟ್ಟುಗೂಡಿ ಒಬ್ಬರೊಬ್ರು ಮಾತಾಡ್ಕೋತ ಬರ್ತೀವಿ ಅಲ್ಲಿಂದು ಪ್ಲೇಸ್ ಅಂದರೆ ನಮಗೆ ತುಂ ಬೆಂಗಳೂರು ಪ್ಲೇಸ್ ಅಂದರೆ ತುಂಬನೇ ಇಷ್ಟ ಅಲ್ಲಿನ ವಿಧಾನಸೌಧ ಅಲ್ಲಿಗೆ ಹೋಗೋದು ಇಷ್ಟ ಮತ್ತು ಪುನೀತ್ ರಾಜ್ಕುಮಾರಂದು ಸಮಾಧಿ ಇದೆ ಅವ್ರ ಡಾಕ್ಟ್ರ್ ರಾಜ್ಕುಮಾರ್ ಸಮಾಧಿ ಇದೆ ಮತ್ತು ಪಾರ್ವತಮ್ಮ ಅವ್ರ ಸಮಾಧಿ ಇದೆ ಅಲ್ಲೆಲ್ಲ ಹೋಗೋದು ತುಂಬನೇ ಇಷ್ಟ ನೋಡಬೇಕೆನ್ನೋ ಒಂದು ಆಸೆ ಆದರೆ ಅಲ್ಲಿ ಬೆಂಗಳೂರಲ್ಲಿ ಮತ್ತೆ ತಂಪು ಬಿಸಿಲಂತೂ ಜಾಸ್ತಿ ಇರೋದಿಲ್ಲ ಮತ್ತೆ ತಂಪು ಇರ್ತದೆ ಮತ್ತೆ ಅಲ್ಲಿಂದು ಎಜುಕೇಶನಂತೂ ತುಂಬನೇ ಇಷ್ಟ ಅಲ್ಲಿಂದು ಎಜುಕೇಶನಂತೂ ಸ್ಕೂಲು ಎಜುಕೇಶನಂತೂ ತುಂಬನೇ ಚೆನ್ನಾಗಿದೆ ಅಲ್ಲಿಂದು ಮತ್ತೆ ಅಲ್ಲಿಂದು ಪ್ಲೇಸುಗಳು ಸುತ್ತಾಡಿ ತಿರುಗುವುದು ಅಲ್ಲಿ ಏನೇನಿದೆ ಅದೆಲ್ಲವೂ ನಾವು ಪಿಚ್ಚರ್ ನೋಡೋ ಹೊತ್ತಿನಾಗ ಬೆಂಗ್ಳೂರಲ್ಲಿ ಎಲ್ರದ್ದು ಹೀರೋಸ್ದು ಮನೆಗಳು ಇದ್ದಾವಲ್ಲಿ ಬಹಳ ಜನ ಹೀರೋಸ್ದು ಅವರೆಲ್ಲ ಪಿಚ್ಚರ್ ತೆಗೆಯೋ ಹೊತ್ತಿನಾಗೆ ನಮಗೆ ಅನ್ನಿಸ್ತದೆ ನಾನು ಬೆಂಗ್ಳೂರಿಗೆ ಹೋಗಿ ಇವ್ರ ಮನೆ ನೋಡಬೇಕು ಮತ್ತೆ ರಿಯಲ್ಲಾಗಿ ಹೀರೋಸ್ಗಳನ್ನು ನೋಡಬೇಕು ಮತ್ತೆ ಅವರ ಮನೆಗಳು ನೋಡಬೇಕು ಹೇಗಿದೆ ಮತ್ತೆ ಸೀರಿಯಲ್ ತೆಗೀತಾರೆ ಆ ಸೀರಿಯಲ್ಲಲ್ಲಿ ನಾವು ದಿನ ನೋಡ್ತೀವಿ ಸೀರಿಯಲ್ಲು ಆದರೆ ಅಲ್ಲಿಗೆ ಹೋಗಿ ರಿಯಲ್ಲಾಗಿ ನೋಡ್ಬೇಕಂಬುದು ಆಸೆ ನಮಗೆ ಮತ್ತೆ ಅವರ ಮಕ್ಕಳು ಚಿಕ್ಕ ಚಿಕ್ಕ ಇದ್ರುನು ಫಿಲಮ್ ಫಿಲ್ಮ್ ಫಿಲಮ್ಮನ್ನು ತೆಗಿತಾರೆ ಅದರಲ್ಲಿ ಆ್ಯಕ್ಟಿಂಗ್ ಮಾಡೋದು ನೋಡ್ತೀವಲ್ಲ ಅದು ರಿಯಲ್ಲಾಗಿ ನೋಡೋದು ಇಷ್ಟ ಇಷ್ಟ ಮತ್ತೆ ಅಲ್ಲಿ ಗಾರ್ಡನ್ನಲ್ಲಿ ಮತ್ತೆ ಅಲ್ಲಿನಿಂದ ಏನೇ ಒಂದೊಂದು ಪ್ಲೇಸ್ ಆದರೂ ತುಂಬ ಚೆನ್ನಾಗಿರ್ತವೆ ನೋಡಕಂತೂ ತುಂಬನೇ ಇಷ್ಟ ಅಲ್ಲಿಂದು ಮತ್ತೆ ಅಲ್ಲಿಂದು ಗಾರ್ಡನ್ನು ಮತ್ತೆ ಪಾರ್ಕು ಮಕ್ಕಳು ಆಟ ಆಡೋದು ಅಂತನೇ ತುಂಬನೇ ಇಷ್ಟ ಮತ್ತೆ ಶಾಪಿಂಗ್ ಮಾಡೋದು ಮಾಲು ಮಾಲ್ನಲ್ಲಿ ತುಂಬನೇ ಒಂದೊಂದು ಮಾಲಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತವೆ ಅಲ್ಲಿ ಶಾಪಿಂಗ್ ಮಾಡೋದಕ್ಕೂ ಇನ್ನೊಂದಲ್ಲಿ ಕಾಸ್ಟ್ಲಿ ಸಿಗುತ್ತದೆ ಆದರೆ ಬಟ್ಟೇನು ತುಂಬ ಚೆನ್ನಾಗಿರ್ತವೆ ಅಲ್ಲಿನ ಬಟ್ಟೆಗಳನ್ನು ನಾನು ತುಂಬ ಅಂದರೆ ಅಲ್ಲಿ ನಮ್ಮ ಬೀದರ್ಗಿಂತಲೂ ತುಂಬನೇ ಕ್ವಾಲಿಟಿದು ಇರ್ತದಲ್ಲಿ ಮಾಲ್ನಲ್ಲಿ ಸೂಪರ್ ಅಂದರೆ ಸೂಪರ್ ಕಲ್ಲರ್ನು ಕ್ವಾಲಿಟಿ ಒಳ್ಳೆ ರೀತಿದು ಇರ್ತದೆ ಕಲ್ಲರು ಮತ್ತೆ ಬಟ್ಟೇನು ಸರಿಯಾಗಿ ಇರ್ತದೆ ಸಾರಿದು ಬಾರ್ಡರು ಕಾಟನ್ ಡ್ರೆಸ್ಸು ಮತ್ತೆ ಮಕ್ಳಿಗೆ ಟಿ ಶರ್ಟು ಮತ್ತೆ ಜೀನ್ಸು ಮಾಲಲ್ಲಿ ತುಂಬನೇ ಸ ಕಡಿಮೆ ರೇಟಲ್ಲಿ ಸಿಗ್ತವೆ ಮತ್ತೆ ನಾವು ಯಾವುದೇ ಸಾಮಾನು ಮನೆ ಕಿಚನಾಗಲಿ ಅಲ್ಲಿ ಎಂತರದ್ದು ಇದ್ದರೂನು ತುಂಬನೇ ಸರಿಯಾಗಿದ್ದಿದ್ದು ಸಿಗುತ್ತವೆ ತುಂಬನೇ ಕಡಿಮೆ ರೇಟಲ್ಲಿ ಒಂದೊಂದು ಶಾಪಲ್ಲಿ ಕ ರೇಟ್ ಜಾಸ್ತಿ ಇರ್ತದೆ ಆದರೆ ಕಡಿಮೆ ಇದ್ದಲ್ಲಿ ನಾವು ಹೋಗಿ ತೊಗೊಳ್ಳೋಕೆ ಇಷ್ಟಪಡ್ತೀವಿ ಮತ್ತೆ ಅಲ್ಲಿಂದು ವಾತಾವರಣ ನಮಗಂತೂ ಇಷ್ಟ ಓಡಾಡೋಕೂ ಓಡಾಡಿ ಬರಬೇಕು ಅನ್ನೋದು ಆಸೆ ಅಲ್ಲಿನ ಗಾರ್ಡನ್ನು ಮತ್ತೆ ಸೂಟಿಂಗ್ ತೆಗೆಯೋದು ಎಲ್ಲ ಪಿಚ್ಚರ್ ನೋಡ್ತೀವಲ್ಲ ಎಲ್ರದ್ದು ಶೂಟಿಂಗ್ ತೆಗೆಯೋದು ವಿಧಾನಸೌಧ ಕಡೆ ತಿರುಗಿ ಮತ್ತೆ ಅಲ್ಲಿಂದು ಎಲ್ಲನೂ ನೋಡೋದಿಷ್ಟ ಮತ್ತೆ ತಿರುಗಾಡಿ ಸುತ್ತಿ ಬರೋದು ಇಷ್ಟ ಬೆಂಗ್ಳೂರು ಅಂದರೆ ತುಂಬನೇ ಇಷ್ಟ ನಮಗೆ ಬೇರೆ ಕಡೆಯಂತೂ ಅಷ್ಟೇನಿಲ್ಲ ಅಲ್ಲಿಂದು ತುಂಬನೇ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೋಗಿ ಹೋಗಿ ಬಂದವರು ಹಾಗೆನೇ ನಮಗೆ ಅಲ್ಲಿಂದು ಹೋಗಿಬರೋದು ತುಂಬನೇ ಇಷ್ಟ ನೋಡಿಬರೋದು ನಮ್ಮ ಮಕ್ಕಳಿಗೂ ಇಷ್ಟ ಇಷ್ಟ